ನಾವು ತಯಾರಿಸುವ ಅಡುಗೆ ಪದಾರ್ಥಗಳು ಹೇಗಿರಬೇಕಂದರೆ ರುಚಿಕರವಾಗಿರಬೇಕು ಫಸ್ಟ್ ಹಳ್ಳಿಯಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಹಳ್ಳಿ ಹಳ್ಳಿ ಪ್ರದೇಶಗಳಲ್ಲಿ ಮುದ್ದೆ ಮಾಡೋದು ಇದು ಸಾಂಬಾರು ಮಾಡೋದು ಕಾಳುಗಳು ಸೊಪ್ಪುಗಳು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದರು ಬಸ್ಸಾರು ಸೊಪ್ಸಾರು ಎಲ್ಲ ಈವಾಗ ಏನಪ್ಪಾ ಅಂದರೆ ಬರೀ ಮಟನ್ನ ಚಿಕನ್ನ ಕಬಾಬ ಎಲ್ಲ ಬಂದ್ಬಿಟ್ಟಿದೆ ಆದರೆ ಅದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ ಆ ಅಡುಗೆಗಳು ಸೂಪರಿತ್ತು ಸೂಪರ್ ಸೂಪರಿತ್ತು ರುಚಿಕರ ಇತ್ತು ಶಕ್ತಿಯುತವಾಗಿತ್ತು ಈಗ ಈ ಬಿರಿಯಾನಿ ಕಬಾಬು ಅದು ಇದು ಮಾಡಿಬಿಟ್ಟು ತಿನ್ಬಿಡ್ತಾರೆ ಏನು ಅದು ಶಕ್ತಿಯೂ ಇಲ್ಲ ರುಚಿಯೂ ಇಲ್ಲ ಹೇಗೆ ಅಂತ ಹೇಳ್ತೀರಾ ನನಗೆ ಕೇಳ್ರಿ ಹೆಂಗೆ ಹೇಳಬೇಕು ಹೆಂಗೆ ಇದ್ಮಾಡ್ಬೇಕು ಅಂತ ಇವಾಗ ಹಳ್ ಫಶ್ಟ್ ಅನ್ನ ಸಾಂಬಾರು ಮಾಡಿಬಿಟ್ಟು ತಿಂದ್ಬಿಟ್ಟರೆ ಸೊಪ್ಸಾರು ಬಸ್ಸಾರು ಮಾಡಿದರೆ ಅದೇ ಹಬ್ಬ ರೀ ಕಾಳು ಸಾರು ಎಲ್ಲ ಮಾಡಿದರೆ ಮುದ್ದೆ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಅದು ತಿನ್ ತಿನ್ನುವಾಗ ಏನು ರುಚಿ ಏನು ಇದು ಅದು ಪ್ರೀತಿ ವಾತ್ಸಲ್ಯ ಅನ್ನೋ ಹಾಗೆ ಇತ್ತು ಅದು ಮಾಡಿದ್ದು ಈಗ ಒಬ್ಬರಿಗೆ ತಿನ್ನಿಸ್ಬೇಕಂದ್ರೆ ಒಬ್ಬರು ಬಂದರೆ ಎಷ್ಟು ಸಂತೋಷ ಪಡ್ತಾಯಿದ್ದರು ಗೊತ್ತಾ ಆವಾಗ ಅಷ್ಟು ಸಂತೋಷ ಪಡ್ತಾಯಿದ್ದರು ಮಾಡಿ ಹಾಕಿ ಹಾಕ್ತಾಯಿದ್ದರು ಇವಾಗ ಇಲ್ಲ ಈಗ ಯಾರಾನ ಒಬ್ಬರು ಬಂದರೆ ಅವರು ಹೋಗ್ಬಿಟ್ಮೇಲೆ ನಾವು ತಿನ್ನೋಣ ಅಂತ ಕಾಯ್ತಾಯಿರ್ತೀವಿ ಜನರು ಇವಾಗ ಹಂಗೆ ಬಂದ್ಬಿಟ್ಟಿದೆ ಕಾಲ ಇವಾಗ ಅದಕ್ಕೆ ರುಚಿಯೂ ಹೋಯಿತು ಏನು ಹೇಳ್ತೀರಾ ಈ ಮಾತಿಗೆ ಸರಿನಾ ಹ್ಞೂ ಹೌದು ಕರೆಕ್ಟ್ ಬಿರಿಯಾನಿ ಕಬಾಬ ಮಟನ್ನ ಚಿಕನ್ನ ಮಾಡಿ ಮಾಡಿ ಮಾಡ್ಬೋದು ಆರಾಮಾಗಿ ಸುಲಭಾನೇ ಆದರೆ ತಿನ್ನೋ ಮನಸ್ಸಿಲ್ಲ ತಿನ್ನಿಸೋ ಮನಸ್ಸಿಲ್ಲ ರೀ ಇವಾಗ ಜನರಿಗೆ ಫಸ್ಟ ಎಷ್ಟು ಸಾರು ಇದು ಮಾಡಿದ್ರೆ ಕಾಳು ಇದು ಅವರೇ ಕಾಳ್ದು ಅವರೇ ಕಾಯಿದು ಇದು ಬಂದ್ಬಿಟ್ರೆ ಅವರೇ ಕಾಯಿ ಬಂದರೆ ಎಷ್ಟು ಚೆನ್ನಾಗಿ ಮಾಡಿದ್ರೆ ಎಷ್ಟು ದೂರವಾಗಿ ಅದು ಎಷ್ಟು ದೂರದಿಂದ ಅವರ ಮನೆಗೆ ಇದೇ ಮಾಡ್ತಾಯಿದ್ದಾರೆ ಅಂತ ಹೇಳ್ಬೋದಾಗಿತ್ತು ಇವಾಗ ಏನು ಇಲ್ಲ ಸ್ಮೆಲ್ಲುನು ಇಲ್ಲ ಯಾವುದೂ ಇಲ್ಲ ಏನಿಲ್ಲ ಹ್ಞೂ ಅಲ್ಲೇ ಏನು ಮಾಡ್ತಾರೋ ಏನು ಹಾಕ್ತಾರೋ ಗೊತ್ತಿಲ್ಲ ಮಸಾಲೆ ಗಿಸಾಲೆ ಏನೂ ಗೊತ್ತಿಲ್ಲ ಹಾಕಿ ಮಾಡಿದ್ದೆ ಮಾಡಿದ್ದು ತಿಂದಿದ್ದೆ ತಿಂದಿದ್ದು ಹಾಗೆ ಇದ್ವು ಹಾಕಿದ್ದು ಹ್ಞೂ ಇವಾಗ ಬಿರಿಯಾನಿ ಮಾಡೋ ಇದು ಇವಾಗ ಹೇಳಬೇಕಂದರೆ ಟಿಪ್ಸ್ ಒಂದು ಹೇಳ್ತೀನಿ ನೋಡಿರಿ ಬಿರಿಯಾನಿ ಮಾಡುವಾಗ ಫಸ್ಟ್ ಎರಡು ಕೆ ಜಿಗೆ ಅಕ್ಕಿ ಮತ್ತು ಮಟನ್ ಚಿಕನ್ ಏನಾದರೂ ನಿಮ್ಮಿಷ್ಟ ಮಟನ್ ಹಾಕಿ ಕಾಲು ಕೆ ಜಿ ಶುಂಠಿ ಬೆಳ್ಳುಳ್ಳಿ ಮಸಾಲೆ ಪೌಡರ್ ಆಗಬೇಕು ಪೇಸ್ಟ್ ಆಮೇಲೆ ಅರ್ಧ ಕೆ ಜಿ ಈರುಳ್ಳಿ ಅರ್ಧ ಕೆ ಜಿ ಟೊಮ್ಯಾಟೋ ಕೊತ್ತಂಬರಿ ಪುದೀನಾ ಫಸ್ಟ್ ಎಣ್ಣೆ ಹಾಕಿಬಿಟ್ಟು ಒಂದು ಕಾಲು ಕೆ ಜಿ ಎಣ್ಣೆ ಹಾಕಿ ಹಾಕಿಬಿಟ್ಟು ಚೆನ್ನಾಗಿ ಬಿಸಿ ಆದಮೇಲೆ ಲವಂಗ ಚಕ್ಕೆ ಹಾಕಿಬಿಟ್ರೆ ಆಮೇಲೆ ಈರುಳ್ಳಿ ಹಾಕಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಅದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆಗಿದ್ಮೇಲೆ ಲವಂಗ ಚಕ್ಕೆ ಹಾಕಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಹುರಿಬೇಕು ರೀ ಅದು ಚೆನ್ನಾಗಿ ಹುರಿಬೇಕು ಆಮೇಲೆ ನಂತರ ಮಟನ್ ಹಾಕಿ ಮಟನ್ ಹಾಕಿಬಿಟ್ಟು ಅದ್ರ ಮೇಲೆ ಉಪ್ಪು ಮೆಣಸಿನಕಾಯಿ ಪುಡಿ ಮೆಣ್ಸಿನ ಪುಡಿ ಹ್ಞೂ ಕೊತ್ತಂಬರಿ ಟೊಮ್ಯಾಟೋ ಇದೆಲ್ಲ ಅರ್ಧ ಹಾಕಬೇಕು ಅರ್ಧ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಅದು ಫ್ರೈ ಮಾಡಿಬಿಟ್ಟು ನಮಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಅದು ಅಕ್ಕಿಗೆ ಹಾಕಬೇಕು ಹಾಕಿ ಆಮೇಲೆ ಅಕ್ಕಿ ಚೆನ್ನಾಗಿ ಕುದಿತಾ ಇದ್ದರೆ ನೀರು ಅಕ್ಕಿ ಹಾಕಬೇಕು ಅಕ್ಕಿ ಅದೆಲ್ಲ ಕುದ್ದಮೇಲೆ ದಮ್ ಬಿಡ್ತೀರಲ್ಲ ನಾವು ದಮ್ ಬಿಡುವಾಗ ಸ್ವಲ್ಪ ಪುದೀನಾ ಹಾಕಿ ಬಿಟ್ಬಿಡಬೇಕು ಸ್ವಲ್ಪ ಅದ್ದಿ ಇದು ಕಡಿಮೆ ಇಡಬೇಕು ಬೆಂಕಿ ಸ್ಟೌವ್ ಕಡಿಮೆ ಆಗಬೇಕು ಎಷ್ಟು ಕಡಿಮೆ ಇಡ್ತೀರೋ ತುಂಬ ಒಳ್ಳೇದು ಆಗ್ಬಾರ್ದು ಆಮೇಲೆ ಅದು ನ ನೋಡಿರಿ ಆಮೇಲೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅದ್ರಾಗೆ ಬಿಟ್ಟರೆ ತುಪ್ಪ ಬಿಡಬಹುದು ಅದರಲ್ಲಿ ಇಲ್ಲದಿದ್ರೆ ಹಾಗೆ ಸೇವಿಸಬಹುದು ಆರಾಮಾಗಿ ಆಮೇಲೆ ಕಬಾಬು ಮಾಡ್ಕೋಬೇಕು ಮಜ್ಜಿಗೆ ಮಾಡಿ ಮಾಡಿಕೊಳ್ಳಿ ಮೊಸರು ಬಜ್ಜಿ ಮಾಡಿಕೊಳ್ಳಿ ಏನಾದರೂ ಮಾಡಿಕೊಂಡು ಅದು ಕಬಾಬ್ ಮಾಡಿಕೊಂಡು ಸೇಮ್ ಊಟ ಮಾಡಬಹುದು ಬಡಿಸ್ಬಹುದು ಆರಾಮಾಗಿ ಇವಾಗ ಆ ಥರ ಇದೆ ಅಡುಗೆಗಳು ಇವಾಗ ಅದ್ರ ಜೊತೆಗೆ ಸ್ವಲ್ಪ ಪ್ರೀತಿ ವಾತ್ಸಲ್ಯ ಇರಬೇಕು ಪ್ರೀತಿ ವಾತ್ಸಲ್ಯ ಇರಬೇಕು ಅದ್ರ ಜೊತೆಗೆ ಬರೀ ಮಾಡೋದು ತಿನ್ನೋದು ಬಡಿಸೋದು ಹಾಕೋದು ತುರಿಯೋದು ಅದು ಬೇರೆ ಪ್ರೀತಿ ಜೊತೆಗೆ ಹಾಕಿ ಪ್ರೀತಿಯಿಂದ ಮಾಡಿ ಪ್ರೀತಿಯಿಂದ ತಿಂದರೆ ಪ್ರೀತಿಯಿಂದ ಪ್ಲೇಟಲ್ಲಿ ಹಾಕಿದ್ರೆ ಬಡಿಸಿದ್ರೆ ಆಹಾ ಏನು ರುಚಿ ಬರುತ್ತೆ ಗೊತ್ತಾ ಅದು ರುಚಿ ಇರುತ್ತೆ ಗೊತ್ತಾ ಆಮೇಲೆ ಒಂದು ಇದು ಸ್ವೀಟ್ ಮಾಡಬಹುದು ಕ್ಯಾರೆಟು ಬೀಟ್ರೋಟು ಸ್ವೀಟ್ ಮಾಡಬಹುದು ಮೊನ್ನೆ ಒಂದು ಬೀಟ್ರೋಟ್ ಪಲ್ಯ ಮಾಡಿದ್ದೆ ನಾನು ಆಹಾ ಏನು ಸೂಪರಿತ್ತು ರೀ ಅದು ಸೂಪರ್ ಅಂದರೆ ಸೂಪರ್ ನಾನೇ ಮಾಡಿದ್ದು ನನಗೇನೆ ಇಷ್ಟ ಆಯಿತು ಹೇಗೋ ಪರವಾಗಿಲ್ಲ ಇ ಇಲ್ಲದಿದ್ರೆ ನಾನು ಇಷ್ಟನೇ ಪಡ್ತಾಯಿರಲಿಲ್ಲ ಕ್ಯಾರೆಟ್ ತುರಿ ತುರ್ಕೊಬೇಕು ಈರುಳ್ಳಿ ಸ್ವೀಟುನು ಮಾಡಬಹುದು ಅದರಲ್ಲಿ ಬೀಟ್ರೋಟಲ್ಲಿ ಕ್ಯಾರೆಟಲ್ಲಿ ಸ್ವೀಟುನು ಮಾಡಬಹುದು ಸಾಲ್ಟುನು ಮಾಡಬಹುದು ಹಾಂ ಬೀಟ್ರೋಟ ಬೀಟ್ರೋಟ ಸಾಲ್ಟುನು ಮಾಡಬಹುದು ಸ್ವೀಟುನು ಮಾಡಬಹುದು ಬೀಟ್ರೋಟ ಸಾಲ್ಟ್ ಇದರಲ್ಲಿ ಪಲ್ಯ ಮಾಡಬಹುದು